ಪ್ರಾರಂಭಿಕ ಹಂತಗಳಲ್ಲಿ ನಾವು ನಮ್ಮ ಬೈಕ್ಗಳ ಒಂದು ಅನುಮತಿ ಇಲ್ಲದೆ ನಾವು ಗಾಡಿಗಳನ್ನು ಓಡಿಸುತ್ತೇವೆ ಯಾವುದೇ ಒಂದು ಪದ್ಧತಿಗಳು ಇಲ್ಲದೆ ನಾವು ಬೈಕುಗಳು ಓಡಿಸೋದ್ರಿಂದ ನಮಗೆ ಅನಾಹುತಗಳು ಅಪಘಾತಗಳಾಗುವುದು ಸಾಮಾನ್ಯವಾಗಿ ಇರುತ್ತವೆ ಅವುಗಳನ್ನು ಒಂದು ತಪ್ಪಿಸಬೇಕೆಂತಂದರೆ ಪ್ರಾರಂಭಿಕ ಬೈಕರುಗಳು ಸಾಮಾನ್ಯವಾಗಿ ನಾವು ಅದರ ಒಂದು ಅನುಮತಿ ಒಂದು ಪರವಾನಿಗೆ ಮತ್ತು ಈ ಆರ್ ಸಿ ಕಾರ್ಡಂತ ಏನಿರುತ್ತಲ್ಲ ನಮ್ದು ಡ್ರೈವಿಂಗ್ ಲೈಸೆನ್ಸ್ನ ನಾವು ಪಡೆದು ನಾವು ಗಾಡಿಯನ್ನು ಓಡಿಸುವುದು ಇದು ಕಾನೂನುವಾಗಿ ಉತ್ತಮವಾಗಿರತಕ್ಕಂಥದ್ದು ನಾವು ಕಡ್ಡಾಯವಾಗಿ ಪಾಲಿಸಬೇಕಾದ ನಿಯಮಗಳು ಯಾವು ಅಂತಂದರೆ ನಾವು ನಮ್ಮ ಒಂದು ಪರವಾನಿಗೆ ಪಡೆದಂಥ ಬೈಕ್ಗಳು ಅದೇ ಇರ್ಬೋದು ಅಥವಾ ಯಾವುದೇ ವಾಹನಗಳಾಗಿರ್ಬೋದು ಅವುಗಳನ್ನು ನಾವು ಪದ್ಧತಿಗನುಸಾರವಾಗಿ ಮತ್ತು ಸರ್ಕಾರ ಮಾಡಿರುವಂತಹ ಕೆಲವು ಕಾಯ್ದೆಗಳ ಅನುಗುಣವಾಗಿ ನಾವು ಗಾಡಿಗಳನ್ನು ಚಲಾವಣೆ ಮಾಡೋದರಿಂದ ನಾವು ಸುರಕ್ಷಿತವಾಗಿರಲಿಕ್ಕೆ ಸಾಧ್ಯ ಕಡ್ಡಾಯವಾಗಿ ನಾವು ಡ್ರೈವಿಂಗ್ ಲೈಸೆನ್ಸ್ ಮಾಡ್ಸ್ಬೇಕು ಮತ್ತು ಪಾಲಿಸಿಗಳು ಮಾಡ್ಸ್ಬೇಕು ಮತ್ತು ಈ ಬೈಕುಗಳ ಅಥವಾ ವಾಹನಗಳ ಒಂದು ಆರ್ ಸಿ ಕಾರ್ಡು ರಿಜಿಸ್ಟೇಷನ್ ಕಾರ್ಡುಗಳನ್ನ ನಾವು ಕಡ್ಡಾಯವಾಗಿ ನಮ್ಮ ಹತ್ರ ಇರ್ಬೇಕು ಜೊತೆಗೆ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂಥ ಕಾಯ್ದೆಗಳನ್ನು ನಾವು ಸಮನಂತರವಾಗಿ ಪಾಲಿಸುವುದ್ರಿಂದ ನಮ್ಗೆ ಯಾವುದೇ ರೀತಿಯಾದಂತಹ ಅಪಘಾತಗಳು ಆಗಲಿಕ್ಕೆ ಸಾಧ್ಯವಾಗೋದಿಲ್ಲ ಕಾರಣ ನಾವು ಈ ಬೈಕರ್ಗಳು ಪ್ರಾರಂಭಿಕವಾಗಿ ನಾವು ಮಾಡೋ ಕಲಿಯಬೇಕಾದಂಥ ಸಂದರ್ಭದಲ್ಲಿ ನಾವು ಎಲ್ಲ ರೀತಿಯಾದ ಕಾನೂನುಗಳನ್ನು ಪಾಲನೆ ಮಾಡಬೇಕು ಅದರಿಂದ ನಮ್ಮ ಅನಾಹುತಗಳನ್ನು ನಾವು ತಪ್ಪಿಸಲಿಕ್ಕೆ ಸಾಧ್ಯವಾಗುತ್ತದೆ ಎನ್ನುವುದು ಈ ಮುಖಾಂತರ ನಾನು ತಿಳಿಸಲಾಗುವುದು